ಹೌದು ಏನು ಬೇಕಾಗಿತ್ತು ನಿಮಗೆ

ಹೌದಾ ಏನು ಬೇಕಾಗಿತ್ತು ನಿಮಗೆ ನಿಮಗೆ ಸಸ್ಯಾಹಾರ ಬೇಕಾ ಮಾಂಸಹಾರದ್ದು ಬೇಕಾ ಹಾಂ ಮಟನ್ ಬಿರ್ಯಾನಿ ಚಿಕನ್ ಬಿರ್ಯಾನಿ ಹಾಂ ಬನ್ನಿ ಹೌದಾ

ಹ್ಞೂ ಎಲ್ಲ ಸಿಗುತ್ತೆ ನಮ್ಮ ನಿಮಗೆ ಏನು ಏನು ಬೇಕೋ ಎಲ್ಲ ನಮ್ಮ ಹೋಟ್ಲಲ್ಲಿ ಸಿಗುತ್ತೆ ಬರ್ಬೋದು ನೀವು ಹಾಂ ಅದೇ ಮಾಡಿಕೊಡ್ತೀವಿ ಬನ್ನಿ

ಹ್ಞೂ ಬನ್ನಿ ಹ್ಞೂ ಬನ್ನಿ ನಿಮ್ಗೆ ಏನು ಬೇಕೋ ಅದು ಮಾಡಿಕೊಡ್ತೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ನೀವು

ಹೌದಾ ನೈಟ್ ಬಂದುಬಿಡಿ

ಹಾಂ ಬನ್ನಿ ನಿಮಗೆ ಏನು ಏನು ಬೇಕೋ ಹೇಳಿ ಆರ್ಡರ್ ಕೊಡಿ ನಾವು ಮಾಡ್ತೀವಿ ಹಾಂ ಹಾಂ ಸರಿ ಅವೇ ಮಾಡಿಕೊಡ್ತೀವಿ ಬನ್ನಿ ಹಾಂ ಧನ್ಯವಾದ